ನಿತ್ಯ ಜೀವನದಲ್ಲಿ ನಾವು ವಾಣಿಜ್ಯ ಚಟುವಟಿಕೆಗಳಂತಹ ಸ್ಥಳೀಯ ಆರ್ಥಿಕತೆಯಲ್ಲಿ ನಮ್ಮ ಮಾತೃ ಭಾಷೆಯಾದ ಕನ್ನಡವನ್ನೇ ಹೆಚ್ಚಾಗಿ ಬಳಕೆ ಮಾಡ್ತೇವೆ ಅಲ್ಲೀಯ ವರ್ತಕರಾಗಿರ್ಬೋದು ಅಥವಾ ಮಾರಾಟಗಾರರಾಗಿರ್ಬೋದು ಅವರು ಬೇರೆ ಬೇರೆ ಭಾಷೆಗಳನ್ನು ಬಳಸಿದ್ರು ಸಹ ನಾವು ನಮ್ಮದೇ ಆದಂತಹ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತೇವೆ ಉದಾಹರಣೆಗೆ ನಾವು ತರಕಾರಿ ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರು ಹಿಂದಿ ಹಾಗೇ ಉರ್ದು ಭಾಷೆಯನ್ನು ಬಳಕೆ ಮಾಡ್ತಾರೆ ಹಾಗೆಯೇ ಇನ್ನಿತರರು ಬೇರೆ ಬೇರೆ ಭಾಷೆಯನ್ನು ಬಳಕೆ ಮಾಡ್ತಾರೆ ಆದರೆ ನಾವು ಹೆಚ್ಚಾಗಿ ಕನ್ನಡ ಭಾಷೇನೇ ನಾವು ಬಳಕೆ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಮಾರುಕಟ್ಟೆ ಆಗಲಿ ಅಥವಾ ವ್ಯಾಪಾರ ಸ್ಥಳ ಆಗಲಿ ಅಥವಾ ಟೆಕ್ಸ್ಟೈಲ್ ಶಾಪ್ಗಳಿಗೆ ಹೋದಾಗ ಆಗಲಿ ಅಥವಾ ಸ್ವೀಟ್ ಸ್ಟಾಲ್ ಹೋದಾಗ ಆಗಲಿ ಬೇರೆ ಬೇರೆ ಭಾಷೇನಾ ಅವರು ಬಳಕೆ ಮಾಡಿದ್ರೂ ಸಹ ನಾವು ಕನ್ನಡ ಭಾಷೇನೇ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತೀವಿ ಹಾಗೇ ಬೆ ಇನ್ನೂ ಇತರ ವಾಣಿಜ್ಯ ಚಟುವಟಿಕೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲೂ ಇರ್ಬೋದು ಅಥವಾ ನಾವು ಬೆಳೆದಂತಹ ಇದು ಕೃಷಿ ಉತ್ಪನ್ನಗಳನ್ನು ಎ ಪಿ ಎಂ ಸಿಗ್ ತಂದಾಗ ಆಗಲಿ ಅಥವಾ ಇದು ಓಲ್ಸೇಲ್ ಮಾರುಕಟ್ಟೆಗೆ ತರಕಾರಿ ತಂದಾಗ ಆಗಲಿ ಹೆಚ್ಚಾಗಿ ನಾವು ಕನ್ನಡ ಭಾಷೇನೇ ನಾವು ಬಳಕೆ ಮಾಡ್ತಾ ಇದ್ದೀವಿ